ಆರೋಗ್ಯ ಸೇವೆ ಬಗ್ಗೆ ಹೇಳುದಾದರೆ ಸರ್ಕಾರಿಂ ಸರ್ಕಾರಿಂದ ತುಂಬ ಅಂದರೆ ತುಂಬ ಈಗ ಈಗ ಒಂದು ಕೆಲವು ಕಾರ್ಯಕ್ರಮಗಳು ಆಗ್ತಾ ಇದೆ ಆಗ್ತಾ ಇದೆ ಅದನ್ನು ಪಡೆದುಕೊಂಡು ಸಾ ಫಲಾನುಭವಿಗಳು ಸಹ ಪಡೆದು ಸಹ ಕೊಂಡು ಆಗಿದೆ ಅಂದರೆ ಒಳ್ಳೆ ಒಳ್ಳೆ ಸ್ಕೀಮ್ ಎಲ್ಲ ಬರ್ತಾ ಉಂಟು ಅಂದರೆ ನಮಗೆ ಈಗ ಬೇಕ ಈಗ ಕೆಲವು ಇದು ಸ ಉಂಟು ಅಂದರೆ ಈ ಗುಂಪುಗಳು ಅಂದರೆ ಈ ಧರ್ಮಸ್ಥಳ ಗುಂಪು ಮತ್ತು ಈ ಇದು ನಮ್ಮದು ಸ್ತ್ರೀಶಕ್ತಿ ಈ ಎಲ್ಲ ಗುಂಪುಗಳುಂಟು ಅಂದರೆ ನವೋದಯ ಈ ಬೇರೆ ಬೇರೆ ರೀತಿ ಒಂದೊಂದು ಗುಂಪುಗಳನ್ನು ಈಗ ಅದರಲ್ಲಿ ಇದು ಮಾಡಿ ಅದಕ್ಕೆ ಸುರಕ್ಷಾ ಈ ಈ ರೀತಿ ಎಲ್ಲ ಸೌಲಭ್ಯಗಳನ್ನ ಪಡೆದುಕೊಳ್ತಾ ಇದ್ದಾರೆ ಈ ರೀತಿ ಪಡೆದುಕೊಳ್ಳುವುದು ಅಂದರೆ ಆನ್ಲೈನ್ ಮುಖಾಂತರ ಅದು ಕೂಡ ಈಗ ಮ ಮಾಡ್ತಾ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಅನುಕೂಲ ಆಗುವಂತೆ ಹಾಗೆ ಈಗ ಈ ನಮಗೆ ಬೇಕಾಗುವಂಥ ಈ ಇದಂದರೆ ನಾವು ಪಡೆದುಕೊಳ್ಳುವುದಂದರೆ ಈ ಗೌರ್ಮೆಂಟಿಂದ ಕೆಲವು ಆಯುಷ್ಮಾನ್ ಅಂತ ಮೊದಲು ಬಂದಿತ್ತು ಈಗ ಈಗ ಕೆಲವು ರೀತಿಯ ಮತ್ತು ಹೆರಿಗೆ ಆದ ನಂತರ ಹೆರಿಗೆ ಆಗುವಾಗ ಜನನಿ ಸುರಕ್ಷಾ ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಇದೆ ಅಂದರೆ ಮಾತೃವಂದನ ಅಂತ ಬರ್ತಾ ಉಂಟು ಈ ರೀತಿ ಅದು ಕೂಡ ಒಂದು ಪಸ್ಟ್ ಹೆರಿಗೆಗೆ ಸಿಗುವಂಥದ್ದು ಗೋರ್ಮೆಂಟಿಂದ ಅದು ಕೂಡ ಈಗ ನಾವು ಈ ಅಂಗನವಾಡಿ ಟೀಚರ್ನವರೆಲ್ಲ ಇದು ಮಾಡ್ತಾ ಅಪ್ಲೈ ಮಾಡ್ತಾ ಈ ರೀತಿಯಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ತಕೊಂಡು ಮಾಡ್ತಾ ಇದ್ದಾರೆ ಇದೆಲ್ಲ ನಮಗೆ ಒಂದು ಅನುಕೂಲವಾಗುವಂತೆ ಅಂದರೆ ಅನುಕೂಲ ಆಗ್ತಾ ಉಂಟು ಈ ರೀತಿ ನಮಗೆ ಸಿಗುವಂಥ ಸವಲತ್ತುಗಳು ಎಷ್ಟು ನಾವು ತುಂಬ ತುಂಬ ಜನರು ಪಡೆದುಕೊಳ್ತಾ ಇದ್ದಾರೆ ಈಗ ಅಂದರೆ ಈಗ ಸ್ವಲ್ಪ ಅನುಭವಕ್ಕೆ ಬಂದಿದೆ ಅವರಿಗೆ ಅಂದರೆ ಈ ರೀತಿ ಸೌಲಭ್ಯಗಳಿದೆ ಈ ಗುಂಪುಗಳೆಲ್ಲ ಇದ್ದರಿಂದ ಅದನ್ನು ಅಲ್ಲಿ ಎಲ್ಲ ಅವರ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ನನಗೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದರೆ ನನಗೆ ಒಂದು ಕಣ್ಣು ಆಪ್ರೇಷನ್ ಆಗಬೇಕು ಅಥ್ವಾ ಎಂತ ಬೇರೆ ಬೇರೆ ಒಂದು ಕಾರ್ಯಕ್ರಮದ ಇದರಲ್ಲಿ ಅವರು ತೊಡಗಿಕೊಂಡು ಗುಂಪಿನಲ್ಲಿ ಹೇಳಿಕೊಂಡು ಈ ರೀತಿ ಉಂಟು ಈ ರೀತಿ ಉಂಟು ಅಂತೆಲ್ಲ ಇದು ಮಾಡ್ತಾರೆ ಇದೆಲ್ಲ ನಮಗೆ ನಮಗೆ ಅನುಕೂಲ ಆಗುವಂತೆ ಅನ್ನಿಸ್ತದೆ